ಕನ್ನಡ ಭಾಷೆಯು ನಮ್ಮ ರಾಜ್ಯದ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯನ್ನು ಕಾಪಾಡೋಕ್ಕೆ ಮತ್ತು ಪ್ರಚಾರ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಪ್ರಾಮುಖ್ಯತೆಯನ್ನು ಪಾತ್ರವನ್ನು ವಹಿಸ್ಕೊಳ್ಳುತ್ತೆ ಯಾಕೆ ಅಂತ ಅಂದರೆ ನಮ್ಮ ಕನ್ನಡ ಮೀಡಿಯಮ್ ಶಾಲೆಗಳು ಏನಿವೆ ಅಲ್ಲಿ ಪ್ರತಿಭಾ ಕಾರಂಜಿ ಎಂದು ವರ್ಷಕ್ಕೆ ಒಮ್ಮೆ ಆಚರಿಸ್ತಾರೆ ಅದರಲ್ಲಿ ಎಲ್ಲ ರೀತಿಯ ಸಾಂಸ್ಕೃತಿಕ ನೃತ್ಯ ಆಗಿರ್ಬೋದು ಅಥ್ವಾ ಹಾಡುಗಾರಿಕೆ ಆಗಿರ್ಬೋದು ಅಥ್ವಾ ನಾಟಕಗಳಾಗಿರ್ಬೋದು ಹೀಗೆ ತುಂಬ ಬೇರೆ ಬೇರೆ ಬೇರೆಯಾದಂತಹ ಕಾರ್ಯಕ್ರಮಗಳು ಅಲ್ಲಿ ಇರ್ತವೆ ಮಕ್ಕಳಿಗೆ ನಾವು ಮುಂಚೆ ಏನು ಚಿಕ್ಕೋವ್ರಿದ್ದಾಗ ಏನು ಇರ್ತರೆ ಅವಾಗಿಂದಲೇ ನಾವು ಕನ್ನಡದ ಬಗ್ಗೆ ಒಲವನ್ನ ಬೆಳೆಸೋ ಥರ ಆಗುತ್ತೆ ನಮ್ಮ ಸಾಂಸ್ಕೃತಿಕ ನೃತ್ಯ ಆಗಿರ್ಬೋದು ಅಥವಾ ಭರತನಾಟ್ಯಮ್ಮು ಹಾಗೂ ಈ ಕಂಸಾಳೆ ಯಕ್ಷಗಾನ ಇದ್ರ ಬಗ್ಗೆ ಎಲ್ಲ ಮಕ್ಕಳಿಗೆ ನಾವು ಚಿಕ್ಕೋರಿದ್ದಾಗಿಂದಲೇ ತಿಳ್ಸ್ದಂಗೆ ಆಗುತ್ತೆ ಯಾವುದ್ರಿಂದ ಪ್ರತಿಭಾ ಕಾರಂಜಿನ ಶಾಲೆಗಳಲ್ಲಿ ಆಚರಿಸೋದ್ರಿಂದ ನಾವು ಕನ್ನಡ ಮೀಡಿಯಮ್ ಶಾಲೆಗಳಲ್ಲಿ ಓದಿ ಓದಿದ್ದರಿಂದ ಕನ್ನಡದ ಬಗ್ಗೆ ನಮಗೆ ಒಲವು ಜಾಸ್ತಿ ಆಗುತ್ತೆ ಅಲ್ಲಿ ಕನ್ನಡ ನಮ್ಮ ಸಂಸ್ಕೃತಿ ಬಗ್ಗೆ ತುಂಬ ಜಾಸ್ತಿ ಅಲ್ಲಿ ಹೇಳ್ಕೊಡ್ತಾರೆ ನಮ್ಮ ಸಂಸ್ಕೃತಿಯಲ್ಲಿ ಯಾವ್ಯಾವ ಥರದ್ದು ಇದೆ ನೃತ್ಯ ಆಗಿರ್ಬೋದು ಅಥ್ವಾ ಹಾಡುಗಾರಿಕೆ ಆಗಿರ್ಬೋದು ಈ ಶಾಸ್ತ್ರೀಯ ಸಂಗೀತಗಳಾಗಿರ್ಬೋದು ಈ ರೀತಿಯಲ್ಲಿ ಬೇರೆ ಬೇರೆ ಬೇರೆ ದೇಶಗಳಿಗೆ ಹೋಲಿಸಿಕೊಂಡ್ರೆ ಕನ್ನಡ ದೇಶಗಳಿಗೆ ಏನು ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆನೆ ಕನ್ನಡ ಅನ್ನೋದು ತುಂಬ ಸುಂದರವಾದ ಭಾಷೆ ಆಗಿರುತ್ತೆ ಅಲಾ ಎಲ್ರಿಗೂ ತುಂಬ ಬೇಗ ಅರ್ಥ ಆಗುತ್ತೆ ಆ ಥರ ಭಾಷೆ ನಮ್ಮದು ಕನ್ನಡ ಇದರಲ್ಲಿ ನಾವು ನಮ್ಮ ಮಕ್ಕಳಿಗೆ ನಮಗೆ ನಮ್ಮ ತಂದೆ ತಾಯಿಗಳು ಹೇಳ್ಕೊಟ್ಟಿದ್ದಾರೆ ನಮ್ಮ ಸಂಸ್ಕೃತಿ ಏನು ಹೇಗಿರ್ಬೇಕು ಯಾವುದು ನಮ್ಮ ಸಂಸ್ಕೃತಿ ಈ ಥರ ಎಲ್ಲ ಇವಾಗ ನಾವು ಏನು ಕಲ್ತಿರ್ತೀವಿ ಅದನ್ನು ನಾವು ನೆಕ್ಸ್ಟು ನಮ್ಮ ಮುಂದೆ ಬರೋ ಪೀಳಿಗೆಗೆ ಹೇಳ್ಕೊಡ್ತೀವಿ ಆದ್ದರಿಂದ ಇದನ್ನು ನಾವು ನಮ್ಮ ತಂದೆಯಿಂದ ನಮ್ಮ ತಂದೆಯವರು ಅವ್ರ ತಂದೆಯಿಂದ ಪಡ್ಕೊಂಡಿರ್ತಾರೆ ಅವರಿಂದ ನಾವು ನಮ್ಮಿಂದ ನಮ್ಮ ಮುಂದೆ ಬರೋ ಪೀಳಿಗೆ ಕಲಿತ್ಕೊಳ್ಳುತ್ತೆ ಹೀಗೆ ನಮ್ಮ ಪಾರಂಪರಿಕವಾಗಿ ನಮ್ಮ ಸಂಸ್ಕೃತಿಯ ನಾವು ಕಾಪಾಡಿಕೊಳ್ತ ಬಂದಿದೀವಿ ಮತ್ತು ಇದನ್ನು ಯಾವ ಥರ ಪ್ರಚಾರ ಮಾಡ್ತೀವಿ ಅಂತ ಬಂದಾಗ ಇವಾಗ ಬೇರೆ ದೇಶಗಳಿಂದ ಬಂದಾಗ ಅಥ್ವಾ ಬೇರೆ ರಾಜ್ಯಗಳಿಂದ ನಮ್ಮ ರಾಜ್ಯಕ್ಕೆ ಬಂದಾಗ ಜನಗಳು ಅವರಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ನಾವು ಹೇಳ್ಕೊಡ್ತೀವಿ ಯಾವ ಥರ ನಮ್ಮ ಸಂಸ್ಕೃತಿ ಇದೆ ನಿಮ್ಮಲ್ಲಿ ಯಾವ ಥರ ಇದೆ ನಮ್ಮಲ್ಲಿ ಯಾವ ಥರ ಇದೆ ಅಂತ ಮಾತಾಡಿಕೊಂಡು ಅವ್ರಿಗೆ ನಮ್ಮ ಸಂಸ್ಕೃತಿ ಬಗ್ಗೆ ಹೇಳ್ತಾ ಹೋಗ್ತಿವಿ ಆಗ ಏನಾಗುತ್ತೆ ಅವರಿಗೆ ನಮ್ಮ ಸಂಸ್ಕೃತಿ ಹೀಗಿದೆ ಅಂತ ಗೊತ್ತಾದಾಗ ಅವರು ತುಂಬ ಇಷ್ಟ ಪಡ್ಬೌದು ಎಷ್ಟೋ ಬೇರೆ ದೇಶದ ಹೆಣ್ಣು ಮಕ್ಕಳು ಅಥ್ವಾ ಬೇರೆ ದೇಶದ ವ್ಯಕ್ತಿಗಳು ಬಂದು ನಮ್ಮ ದೇಶದ ಸಂಸ್ಕೃತಿ ಇಷ್ಟ ಆಗಿ ನಮ್ಮ ದೇಶದಲ್ಲೇ ಉಳ್ಕೊಂಡಿದ್ದು ಉಂಟು ಹಾಗೂ ನಮ್ಮ ದೇಶದ ಆಚರಣೆಗಳನ್ನೆಲ್ಲ ಅವರೂ ಸಹ ಆಚರಿಸ್ತಾ ಇರೋದು ಉಂಟು ತುಂಬ ಇಷ್ಟ ಪಟ್ಟು ಕಲೀತಾರೆ ನಮ್ಮ ಭಾಷೆ ಕನ್ನಡ ಭಾಷೆಯನ್ನು ಈ ಕನ್ನಡ ಭಾಷೆ ಅಷ್ಟು ಸುಂದರವಾಗಿದೆ ಸಂಸ್ಕೃತಿಕ ಪರಂಪರೆನ ನಾವು ಈಗ ಯಾವ ಥರ ಕಾಪಾಡ್ಕೊಳ್ತೀವಿ ಅಂತ ಬಂದಾಗ ನಾವು ಬೇರೆ ಅವರು ಬಂದಾಗ ಮೀನ್ಸ್ ನಮ್ಮ ರಾಜ್ಯದಿಂದ ಬೇರೆ ರಾಜ್ಯದವ್ರು ಬರೋದು ಆಗಿರ್ಬೋದು ಬೇರೆ ದೇಶ್ದವ್ರು ಬರೋದು ಆಗಿರ್ಬೋದು ಬಂದಾಗ ನಾವು ಅವರ ಸಂಸ್ಕೃತಿ ನಾವು ಕಲಿಯೋ ಬದಲು ನಮ್ಮ ಸಂಸ್ಕೃತಿ ಅವರಿಗೆ ಹೇಳ್ಕೊಡ್ತೀವಿ ಆದ್ದರಿಂದ ಏನಾಗುತ್ತೆ ನಮ್ಮ ಪಾರಂಪರಿಕವಾಗಿ ನಮ್ಮ ಸಂಸ್ಕೃತಿ ಬೆಳಿತಾ ಬರ್ತಾ ಇದೆ ನಾವೇನಾದರೂ ಅವ್ರದ್ದು ಕಲ್ಚರ್ ಅವ್ರ ಸಂಸ್ಕೃತಿ ನಾವು ಕಲಿತಾ ಹೋದ್ರೆ ನಮ್ಮ ಸಂಸ್ಕೃತಿ ನಾವು ಮರೆತು ಬೇರೆಯವ್ರ ಸಂಸ್ಕೃತಿಗೆ ನಾವು ಅವ್ರನ್ನು ಅಳ ಅಳವಡಿಸ್ಕೊಂಡಂಗೆ ಆಗುತ್ತೆ ಹಾಗಾಗಿ ಈ ರೀತಿಯಲ್ಲಿ ನಾವು ನಮ್ಮ ಸಂಸ್ಕೃತಿ ಕಾಪಾಡಿಕೊಳ್ತ ಬಂದಿದೀವಿ ಪ್ರಚಾರ ಮಾಡೋದು ಅಂತ ಬಂದಾಗ ನಾವು ಬೇರೆ ರಾಜ್ಯಗಳಿಂದಲೇ ಆಗಲೀ ನಮ್ಮ ಸ್ನೇಹಿತರು ನಾವು ಓದೋಕ್ಕೆ ಅಂತ ಹೋದಾಗ ಶಿಕ್ಷಣಕ್ಕೆ ಅಂತ ಎಲ್ಲಾದರೂ ಬೇರೆ ಕಡೆ ಹೋದಾಗ ತುಂಬ ಜನ ಜನಗಳಿರ್ತಾರೆ ಅಂದರೆ ಬೇರೆ ಬೇರೆ ಕಡೆಯಿಂದ ರಾಜ್ಯಗಳಿಂದ ಬಂದಿರ್ತಾರೆ ದೇಶಗಳಿಂದ ಬಂದಿರ್ತಾರೆ ಅವರೆಲ್ಲರದ್ದು ಭಾಷೆ ಒಂದೇ ಆಗಿರೋಲ್ಲ ನಮ್ಮ ಕನ್ನಡ ಭಾಷೆಯಲ್ಲಿ ನಾವು ಮಾತಾಡಿದಾಗ ಅವ್ರಿಗೆ ಅರ್ಥ ಆಗೋಲ್ಲ ಆದರೆ ನಾವು ನಮ್ಮ ಭಾಷೆಯ ಅರ್ಥ ಮಾಡಿಸ್ತೀವಿ ಅವರಿಗೆ ನಮ್ಮ ಸಂಸ್ಕೃತಿ ಹೇಳ್ಕೊಡ್ತೀವಿ ನಮ್ಮ ಭಾರತೀಯ ಹೆಣ್ಣು ಮಕ್ಕಳು ಯಾವ ರೀತಿಯಲ್ಲಿ ಇರ್ತಾರೆ ಅವ್ರ ಸಂಸ್ಕೃತಿ ಏನು ಗಂಡು ಮಕ್ಕಳ ಸಂಸ್ಕೃತಿ ಏನು ಸಂಸ್ಕಾರ ಹೇಗಿರುತ್ತೆ ನಮ್ಮಲ್ಲಿ ಇದೆಲ್ಲದೂ ಹೇಳಿಕೊಡ್ತಾ ಹೋದಾಗ ಅವರು ಕಲೀತಾರೆ ಇದರಿಂದ ನಾವು ನಾವು ಒಬ್ರಿಗೆ ಹೇಳ್ಕೊಟ್ರೆ ಅವರು ಅವ್ರ ದೇಶಕ್ಕೆ ಅಥ್ವಾ ಅವರ ರಾಜ್ಯಕ್ಕೆ ಹೋದಾಗ ಅವ್ರ ಸಂಸ್ಕೃತಿ ಹೀಗಿದೆ ತುಂಬ ಚೆನ್ನಾಗಿದೆ ಇದನ್ನು ನಾವು ಮಾಡಬೇಕು ನಮ್ಮಲ್ಲೂ ಇದನ್ನು ಅಳವಡಿಸ್ಕೊಬೇಕು ಅನ್ನೋ ಭಾವನೆ ಬರಬೇಕು ಆ ರೀತಿಯಲ್ಲಿ ನಾವದನ್ನು ಪ್ರಚಾರ ಮಾಡ್ತಾ ಹೋಗ್ತಿವಿ ಹೀಗೆ ಒಬ್ರ ಬಾಯಿಯಿಂದ ಒಬ್ಬರಿಗೆ ಹೋದಾಗ ಅಲ್ಲಿ ನಮ್ಮ ದೇಶದ ಸಂಸ್ಕೃತಿ ಎಲ್ಲ ಕಡೆ ಹಬ್ಬುತ್ತಾ ಹೋಗುತ್ತೆ